ಮಕರ ಸಂಕ್ರಾಂತಿಗೆ ಅಂದರೆ ಎಳ್ಳು ಬೆಲ್ಲದ ಹಬ್ಬ ಆಟ ಆ ಸಮಯದಲ್ಲಿ ಈ ದನಗಳನ್ನು ಕೆಂಡದ ಮೇಲೆ ಹಾರಿಸ್ತಾರೆ ಅದಾದಮೇಲೆ ನೃತ್ಯೋತ್ಸವ ಅಲ್ಲಿ ಡೊಳ್ಳು ಕುಣಿತ ಗೆಜ್ಜೆ ಕಟ್ಟಿಕೊಂಡು ಕುಣಿತಾರೆ ಆಮೇಲೆ ದೇವ್ರುಗಳ್ನ ಹೊತ್ತು ಕುಣಿತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಬಂದರೆ ಹಾಡು ಆಮೇಲೆ ಈ ಚಿತ್ರಕಲೆಗಳ ದೃಶ್ಯ ತೋರಿಸ್ತಾರೆ ಆಮೇಲೆ ಒಂಥರ ಜಾತ್ರೆ ವಾತಾವರಣ ತುಂಬಿರುತ್ತೆ ಈ ನಾಟಕಗಳು ಮಾಡ್ತಾರೆ ಖುಷಿಯಾಗುತ್ತೆ ನೋಡ್ಲಿಕೆ